ನನಗೆ ಫೀಲಿಂಗ್ ಸಾಂಗ್ಸ್ ಮತ್ತು ರೋಮ್ಯಾಂಟಿಕ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಯಾಕಂದರೆ ನಾನು ಕೆಲ್ವೊಂದು ಸಂದರ್ಭದಲ್ಲಿ ಬೇಜಾರು ಮನಸ್ತಾಪ ಆ ಥರ ಆಗಿರೋ ಸಂದರ್ಭದಲ್ಲಿ ಆ ಹಾಡನ್ನ ಕೇಳಿದ್ರೆ ನನ್ನ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ಹಾಡು ಹೇಳೋಕ್ಕೂ ತುಂಬ ಇಷ್ಟ ಆಗಿ ಪಡ್ತೀನಿ ಯಾವುದೇ ಕ್ಷಣದಲ್ಲಿ ಆಗಲಿ ಕೆಲಸ ಮಾಡ್ಕೊಂಡು ಆಗಲಿ ಇವಾಗ ಏನೋ ಸುಮ್ಮನೆ ಇದ್ದ ಸಂದರ್ಭದಲ್ಲಾಗಲಿ ಹಾಡು ಹೇಳ್ತಾ ಇದ್ದರೆ ನಮಗೆ ಸಮಯ ಯಾವ ಥರ ಹೋಗ್ತಾ ಇರುತ್ತೆ ಅನ್ನೋದು ಗೊತ್ತಾಗೋಲ್ಲ ಸೊ ಹಾಡ್ ಹೇಳೋದ್ರಿಂದ ನನ್ನ ಮನ್ಸಿಗೆ ಸಮಾಧಾನ ಅನಿಸುತ್ತೆ ಮತ್ತು ನನಗೆ ಖುಷಿ ಕೊಡುತ್ತೆ ಸೊ ಅದಕ್ಕಾಗಿ ನಾನು ಹಾಡು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ